ಮನೆಯಲ್ಲಿ ಒಂದು ತೋಟ ತೋಟ ಅಂದರೆ ಸುಮ್ಮನೆ ಸ್ವಲ್ಪ ಹೊರಗಡೆ ಜಾಗ ಇರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಗಿಡಗಳು ಮತ್ತೆ ತರಕಾರಿ ಸೊಪ್ಪು ಹಣ್ಣುಗಳು ಮರಗಳು ಸಣ್ಣ ಸಣ್ಣ ಗಿಡಗಳಾಕಿ ದೊಡ್ಡ ದೊಡ್ಡ ಮರಗಳನ್ನ ಮಾಡೋದು ಎಲ್ಲ ರೀತಿಯೂ ಇರುತ್ತೆ ಅದರಲ್ಲಿ ನಾನು ಈಗ ತರಕಾರಿ ಬಗ್ಗೆ ಹೇಳ್ತೀನಿ ಮನೆಗೂ ನಮ್ಮ ಮನೆಗೂ ಯೂಸಾಗುತ್ತೆ ಅಂದರೆ ಹೊರ್ಗಡೆ ಜಾಸ್ತಿ ಬೆಳೀತು ಜಾಸ್ತಿ ಫಲ ಬಿಡ್ತು ಅನ್ನೋದಾದರೆ ಹೊರ್ಗಡೆ ಮಾರೋಕ್ಕೂ ಆಗುತ್ತೆ ಮಾರಿದ್ರೆ ದುಡ್ಡು ಬರುತ್ತೆ ಅದ್ರ ಬಗ್ಗೆ ಹೇಳೋಣ ಹೇಳ್ತಿದ್ದೀನಿ ಮನೇಲಿ ಸ್ವಲ್ಪ ಜಾಗ ಇದೆ ಹೊರಗಡೆ ಹೊರಗಡೆ ನಮ್ಮ ಮನೆ ಹಿಂದೆ ಒಂದು ಸ್ವಲ್ಪ ಹಿತ್ತಲು ಹಿತ್ತಲಿದೆ ಹಿತ್ತಲೆಂದ್ರೆ ನಮ್ಮದೆ ಜಾಗ ಹಿತ್ತಲಲ್ಲಿ ಒಂದು ಸ್ವಲ್ಪ ತರಕಾರಿ ಹಾಕ್ಕೊಂಡಿದ್ದೀವಿ ಏನೇನು ತರಕಾರಿ ಹಾಕ್ಕೊಂಡಿದ್ದೀವಿ ಅಂದರೆ ಕ್ಯಾರೆಟು ಬೀನ್ಸು ಬದನೆಕಾಯಿ ತೊಂಡೆಕಾಯಿ ಹಾಗಲಕಾಯಿ ಹಳ್ಳದ ಪಳ್ಳದ ಕಾಯಿ ಈ ರೀತಿ ಎಲ್ಲ ಒಂದೊಂದು ಸ್ವಲ್ಪ ಜಾಸ್ತಿ ಏನಿಲ್ಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ ಆದರೆ ನಮ್ಮ ಮನೆಗಷ್ಟು ಸಾಕು ಸಾಕಾಗಿ ಬೇರೆಯವ್ರ್ಗೆ ಕೊಡುವಷ್ಟು ಇದೆ ಅಷ್ಟೊಂದು ಬೆಳೆದಿದೆ ಅದರಲ್ಲಿ ಕ್ಯಾರೆಟು ಬೀನ್ಸು ಅಂಥವಾದ್ರೆ ತುಂಬ ಜಾಸ್ತಿ ಬೆಳೀತದೆ ಅದನ್ನು ನಾವು ಮನೆಗೆ ಬೇಕಾದಷ್ಟು ಮಡಿಕ್ಕೊಂಡು ಬೇರೆಯವರಿಗೆ ಅಷ್ ಅಕ್ಕಪಕ್ದವ್ರಿಗೂ ಕೊಡ್ತೀವಿ ಅಕ್ಕಪಕ್ಕವ್ರ್ಗೆ ಕೊಟ್ಟು ಇನ್ನೂ ಉಳೀತು ಅಂದರೆ ಒಂದು ಸ್ವಲ್ಪ ಮಾರ್ಕೆಟ್ಗೂ ಹಾಕಿ ಅದರಲ್ಲಿ ದುಡ್ಡು ದುಡ್ಡು ಬರುತ್ತೆ ದುಡ್ಡು ಬಂದರೆ ನಮ್ಮ ಸಂಸಾರ ಸಾಗುತ್ತೆ ಅಷ್ಟೋ ಇಷ್ಟೋ ದುಡ್ಡು ಬಂದರೆ ನಮ್ಮ ಸಂಸಾರ ನಮ್ಮ ಮನೇಲಿ ಸಂಸಾರ ಮಾಡೋಕ್ಕೆ ಹೊರ್ಗಡೆ ಖರ್ಚಿದೆಯಲ್ವ ಅದನ್ನಾದ್ರು ಆಗುತ್ತೆ ಅದಕ್ಕೋಸ್ಕರ ತರಕಾರಿ ಹಾಕ್ಕೊಂಡಿದ್ದೀನಿ ತರಕಾರಿ ಹಾಕಿ ಇನ್ನೂ ಜಾಗ ಉಳಿದಿದೆ ಅಂದೆ ಅದಕ್ಕೆ ಗಿಡಗಳು ಹೂವಿನ ಗಿಡ ಅಂದರೆ ಯಾವ್ಯಾವ ಗಿಡ ಅಂದರೆ ಗುಲಾಬಿ ದಾಸವಾಳ ಚೆಂಡು ಹೂವು ಮಲ್ಲಿಗೆ ಹೂವು ಕನ್ಕಾಂಬರದ ಗಿಡ ಮಲ್ಲೆ ಗಿಡ ಮಲ್ಲೆ ಗಿಡ ಗೊತ್ತಲ್ಲ ಆ ರೀತಿ ಮಲ್ಲೆ ಹೂವು ಸಣ್ಣ ಸಣ್ಣ ಹೂ ಬಿಡುತ್ತೆ ಮಲ್ಲೆ ಹೂವು ಕಾಕಡ ಹೂವು ಈ ರೀತಿ ಇದೆಲ್ಲ ಹಾಕ್ಕೊಂಡು ಅದನ್ನ ಏನೇ ಯಾವ್ಯಾವ ರೀತಿ ಅಂದರೆ ಮಲ್ಲೆ ಹೂವು ಮುಡಿಸ್ಕೊಳ್ಬೋದು ಕಾಕಡ ಹೂವು ಮುಡಿಸ್ಕೊಳ್ಬೋದು ಗುಲಾಬಿ ನೋಡೋಕೆ ಒಂಥರ ತುಂಬ ಚೆನ್ನಾಗಿರುತ್ತೆ ಆ ಥರದ್ದು ಗಿಡ ಎಲ್ಲವನ್ನು ಹಾಕೊಂಡು ಅದನ್ನು ದಾಸ್ವಾಳ್ದ ಹೂವು ದಾಸ್ವಾಳ್ದ ಹೂ ಅಂದರೆ ದೇವ್ರಿಗೆ ಮುಡಿಸೋಕೆ ಗಣಗ್ಲ ಹೂವು ಅಂದರೆ ದೇವ್ರಿಗೆ ಮುಡಿಸ್ತಾರೆ ದಾಸ್ವಾಳ್ದ ಹೂವು ಮುಡಿಸ್ತಾರೆ ಚೆಂಡು ಊವು ಚೆಂಡು ಹೂವು ಮುಡಿಸ್ತಾರೆ ಇದನ್ನು ಇಂಥ ಗಿಡಗಳಲ್ಲಿ ಹೂವು ಬಿಡೋದನ್ನು ದೇವ್ರ್ಗೆ ಹಾಕ್ತಾರೆ ತಲೆಗೆ ಮುಡಿಸ್ಕೊಳ್ಳೋದು ಅಂದರೆ ಮಲ್ಲಿಗೆ ಹೂವು ಕನಕಾಂಬ್ರ ಹೂವು ಮುಲ್ಲ ಹೂವು ಕಾಕಡ ಹೂವು ಇಂಥದ್ದನ್ನೆಲ್ಲ ತಲೆಗೆ ಮುಡ್ಸ್ಕೊಳ್ತಾರೆ ಅದನ್ನು ದೇವ್ರ್ಗೆ ಹಾಕ್ಬೋದು ಹಾಕ್ಬಾರ್ದು ಅಂತೇನಿಲ್ಲ ಅದನ್ನೂ ಚೆನ್ನಾಗಿ ಕಟ್ಟಿ ಅದನ್ನ ಹಾರ ಮಾಡಿ ದೇವ್ರ್ಗೆ ಹಾಕ್ಬೋದು ದೇವ್ರ್ಗೆ ಹಾಕಿ ಅಲಂಕಾರ ಮಾಡಿ ಮಾಡ್ಬೋ ಅದನ್ನೆಲ್ಲ ನಮ್ಮ ಗಿಡದಲ್ಲಿ ನಮ್ಮ ತೋಟದಲ್ಲಿ ಹಾಕೊಂಡಿದ್ದೀವಿ ನಮಗೂ ಮೆ ನಾವು ಬಳಸಿ ಬೇರೆಯವ್ರಿಗೂ ಕೊಟ್ಟು ಮಾರೋ ಅಷ್ಟು ಬಿಡ್ತದೆ ನಮ್ಗೆ ಬೇಕಾದಷ್ಟು ನಾವು ಮಡಿಕೊಂಡು ಅಕ್ಕಪಕ್ಕ ಇರ್ತಾರಲ್ಲ ಅವ್ರಿಗೂ ಒಂದೊಂದು ಸ್ವಲ್ಪ ಕೊಡ್ತೀವಿ ಅದನ್ನೆಲ್ಲ ಉಳಿ ಅದು ಸಾಕಾಯಿತು ಇನ್ನು ಮಿಕ್ಕಿ ಇನ್ನೊಂದು ಸ್ವಲ್ಪ ಉಳಿತು ಅಂದರೆ ಮಾರ್ತೀವಿ ಅದ್ರಲ್ಲಿ ಬಂದು ಕಾಸು ಈ ಸೊಪ್ಪು ಬೆಲ್ಲ ಸಕ್ಕರೆ ಈ ರೀತಿ ತಗೊಂಡು ಜೀವನ ಸಾಗಿಸ್ತೀವಿ ಆ ರೀತಿ ಇನ್ನೂ ತೋಟ ತೋಟದ ಬಗ್ಗೆ ಹೇಳ್ದೆ ಗಿಡಗಳ ಬಗ್ಗೆ ಹೇಳಿದೆ ಮರಗಳು ಮರಗಳು ಅಂದರೆ ಚಿಕ್ಕದಾಗಿ ಗಿಡ ಹಾಕಿ ಮಾವಿನ ಮರ ಆಗಲಿ ಸೀಬೆ ಮರ ಆಗಲಿ ಕಿತ್ತಲೆ ಹಣ್ಣು ಮರ ಚಿಕ್ಕ ಚಿಕ್ಕದಾಗಿ ಗಿಡ ಹಾಕೊಳ್ಬೇಕು ಗಿಡ ಹಾಕಿ ಅದಕ್ಕೆ ಪೌಷ್ಟಿಕಾಂಶ ಅಂದರೆ ಉಪ್ಪು ಗೊಬ್ಬರ ಹಾಕಿ ದೊಡ್ಡ ದೊಡ್ಡ ಹಾಕಿ ಅದನ್ನು ಬೆಳೆಸ್ಬೇಕು ನೀರು ಅದನ್ನೆಲ್ಲ ಹಾಕಿ ಬೆಳೆಸಿ ದೊಡ್ಡದಾಗಿ ಒಂದು ಸ್ವಲ್ಪ ದೊಡ್ಡದಾಗಿ ಆಯಿತಾ ಆಯಿತಾ ಆಯಿತಾ ಅದು ದೊಡ್ಡದಾಗುತ್ತೆ ಮೊದಲೇ ಹೇಳಿಲ್ವ ಗಿಡದಲ್ಲೇ ಮರ ಅಂತ ಗಿಡವಾಗಿ ಬಗ್ಗದ್ದು ಮರವಾಗಿ ಅಂತೆಲ್ಲ ಆ ರೀತಿ ಗಿಡದಲ್ಲಿ ಚಿಕ್ಕದು ಗಿಡ ಹಾಕಿದ್ರೆ ಹಾಕಿ ಅದಕ್ಕೆ ಪೌಷ್ಟಿಕಾಂಶ ಕೊಟ್ಟು ಅದನ್ನು ಬೆಳ್ಸಿದ್ರೆ ದೊಡ್ದಾಗುತ್ತೆ ದೊಡ್ದಾಗಿ ಏನಾಗುತ್ತೆ ಅದು ಹಣ್ಣು ಬಿಡುತ್ತೆ ನಾವು ಯಾವ ರೀತಿ ಗಿಡ ಹಾಕಿರ್ತೀವಿ ಆ ರೀತಿಯಲ್ಲಿ ಅಂತ ಹಣ್ಗಳು ಬಿಡ್ತವೆ ನಾವು ಸೀಬೆ ಮರ ಹಾಕಿದ್ರೆ ಸೀಬೆ ಹಣ್ಣು ಬಿಡು ಬಿಡುತ್ತೆ ಸೇಬಿನ ಮರ ಗಿಡ ಹಾಕಿದ್ರೆ ಸೇಬಿನ ಮರ ಆಗಿ ಸೇಬು ಬಿಡುತ್ತೆ ಕಿತ್ತಲೆ ಅದು ಅಂದರೆ ಕಿತ್ತಲೆ ಗಿಡ ಹಾಕಿದರೆ ಕಿತ್ತಲೆ ಹಣ್ಣು ಬಿಡುತ್ತೆ ಆ ರೀತಿಯೆಲ್ಲ ಬಿಡುತ್ತದೆ ಅದನ್ನ ಏನು ಮಾಡ್ತೀವಿ ನಮ್ಗೆ ಬೇಕಲ್ವ ನಾವು ತಿನ್ಬೇಕಲ್ವ ಅದನ್ನೆಲ್ಲ ಅದನ್ನು ನಾವು ತಿನ್ನೋಕ್ಕೂ ಮಡಿಕೊಳ್ತೀವಿ ತಿರುಗ ತಂದು ಅದನ್ನು ಮಾರ್ಕೆಟ್ಗೆ ಕೊಡ್ತೀವಿ ಈಗಿನ ರೇಟಲ್ಲಿ ಗೊತ್ತಲ್ವ ದುಬಾರಿ ಹೇಗಿದ್ದರೂ ಅದಕ್ಕೆ ನಾವು ಬೇಕಾದಷ್ಟು ಮಡಿಕ್ಕೊಂಡು ಅಲ್ಲಿ ತಂದು ಕೊಟ್ಟರೆ ಅವ್ರು ಅಲ್ಲಿ ಎಷ್ಟು ಕಾಸು ಆಗುತ್ತೆ ಆ ರೀತಿ ಕೊಡ್ತಾರೆ ಅದನ್ನ ಕೆ ಜಿ ಗಟ್ಲೆಯಲ್ಲೋ ಮಿಲಿಯಮ್ ಲೆಕ್ದಲ್ಲೋ ಯಾವ ರೀತಿ ತಗೊಳ್ತಾರೆ ಅದ್ರ ಮೇಲೆ ತಗೊಂಡು ಅದ್ರ ಬೆಲೆ ಎಷ್ಟು ಬರುತ್ತೆ ಆ ಅದ್ರ ಬೆಲೆ ನಮಗೆ ಕೊಡ್ತಾರೆ ಅದರಲ್ಲಿ ನಾವು ಜೀವನ ಸಾಗಿಸ್ಕೊಳ್ತೀವಿ ಈ ರೀತಿ ತುಂಬ ನಮ್ಮಲ್ಲಿ ತುಂಬ ತುಂಬ ತೋಟದಲ್ಲಿ ತುಂಬ ಗಿಡಗಳಿವೆ ಎಲ್ಲ ಥರದ ಗಿಡಗಳನ್ನ ಬೆಳೆಸಿದ್ದೀವಿ ಹಣ್ಣುಗಳಿಗೆ ದುಬಾರಿ ಹಣ್ಣಿನ್ ರೇಟ್ ಏನು ಸುಮ್ಮನೆ ಬರೋಲ್ಲ ಅಂಗ್ಡಿಲಿ ತಗೊಳ್ತೀನಿ ಅಂದರೆ ದುಬಾರಿನೇ ಇರುತ್ತೆ ಆದ್ರೆ ನಮ್ಮಲ್ಲಿ ನಾವೇ ನಮ್ಮ ತೋಟದಲ್ಲೇ ಹಾಕೊಂಡ್ರೆ ತೊಗೊಳ್ಳೋ ಅವಕಾಶ ನಮಗಿರಲ್ಲ ಯಾಕಂದ್ರೆ ನಾವು ತಿಂದು ಬೇರೆಯವ್ರಿಗೂ ಕೊಡುವಂಥ ಸ್ಥಿತಿಲಿ ನಾವಿರುವಾಗ ನಾವು ಅಂಗ್ಡಿಲಿ ಹೋಗಿ ದುಬಾರಿ ದುಡ್ಡು ಕೊಟ್ಟು ನಾವದನ್ನು ತೊಗೊಳ್ಬೇಕಂತ ಏನಿಲ್ಲ ತುಂಬನೇ ತಗೊಳ್ಬೋದು ನಾವು ಕೊಟ್ಟು ಇನ್ನೊಬ್ರಿಗೂ ಕೊಡ್ಬೋದಲ್ಲ ನಮ್ಮ ಅದಕ್ಕೆ ನಮ್ಮ ಜ ತೋಟದಲ್ಲೇ ಹಾಕೊಂಡ್ರೆ ಇಷ್ಟೆಲ್ಲ ಇರುತ್ತೆ ದುಬಾರಿ ಖರ್ಚು ಮಾಡೋ ಹಾಗಿಲ್ಲ ಪೌಷ್ಟಿಕಾಂಶ ಏನು ಗೊಬ್ಬರ ಒಂದುಅ ಸ್ವಲ್ಪ ಉಪ್ಪು ಏನು ಮನೆಗೆ ಹೇಗು ಗದ್ದೆಗೆ ತಂದಿರ್ತೀವಿ ಅಂದರೆ ನಮ್ಮ ಜೋಳಗ ಭತ್ತಕ್ಕೆ ಹಾಕೋಕೆ ತೊಗೋ ಬಂದಿರ್ತೀವಿ ಅಲ್ವ ಅದೇ ರೀತಿ ತೊಗೋ ಬಂದಿರ್ತೀವಿ ಅದನ್ನೇ ಒಂದೊಂದು ಸ್ವಲ್ಪ ಜಾಸ್ತಿ ಏನು ಬೇಡ ಒಂದು ಸ್ವಲ್ಪ ಮಡಿಕೆ ಮೀಗ್ಸದ್ರೆ ಅದಕ್ಕೆ ಹಾಕಿ ಅದನ್ನು ಬೆಳೆಸ್ಬೋದು ಅದು ಬೆಳೆಸಿ ಹಣ್ಣು ಹೂವು ತರಕಾರಿ ಇದನ್ನೆಲ್ಲ ಬಿಟ್ಟರೆ ನಮಗೆ ತಾನೇ ಖುಷಿ ಇದನ್ನೆಲ್ಲ ಮಾಡ್ಬೋದು ಇದಕ್ಕೆ ನಮ್ಮ ಮನೆ ಪಕ್ಕ ತುಂಬ ಜಾಗ ಇದೆ ಇದನ್ನೆಲ್ಲ ಬೆಳೆಸ್ಬೋದು ಇಂಥದ್ದನ್ನೆಲ್ಲ ಮಾಡ್ಬೋದು ಏನು ಆಗಿ ನಮಗೂ ತಿನ್ನೋಕ್ಕಾಗುತ್ತೆ ನಾವು ಮಾರಲೂಬೋದು ತಿನ್ನಲೂಬೋದು ನಾವು ಹೊರ್ಗಡೆ ಹೋಗಿ ತೊಗೊಳ್ಳುವಂಥ ಅವಶ್ಯಕತೆ ನಮ್ಗೆ ಇರೋಲ್ಲ ಈಗ ಒಂದು ಅಂಗ್ಡಿಗೆ ಹೋಗಿ ಕೇಳಿದ್ರೆ ಇದಕ್ಕೆ ನೂರು ರೂಪಾಯಿ ಹೇಳ್ತಾರೆ ಆ ನೂರು ರೂಪಾಯಿ ನಾವು ಮನೆಯಲ್ಲೇ ಗಿಡಕ್ಕೆ ಖರ್ಚು ಮಾಡಿರ್ತೀವಾ ಇಲ್ಲ ಅಲ್ವ ಅದಕ್ಕೋಸ್ಕರ ಎಲ್ಲಿ ಜಾಗ ಇದ್ದರೆ ನಮ್ಮ ತೋಟದಲ್ಲಿ ಜಾಗ ಅಂತಿದ್ದರೆ ನಮ್ಮದು ಅಂತಿದ್ದರೆ ಅದನ್ನ ಹಾಕೊಂಡು ಬೆಳಿಬೋದು ಅಂಗ್ಡಿಯಲ್ಲಿ ಹೋಗಿ ಕೇಳಿದರೆ ಅದು ಕೊಳ್ತೋಗಿರ್ತದೆ ಚೆನ್ನಾಗಿರೋಲ್ಲ ಸ್ವೀಟ್ ಇರೋಲ್ಲ ತಿನ್ನೋಕ್ಕೆ ಚೆನ್ನಾಗಿರೋಲ್ಲ ಅಂಥದ್ದನ್ನ ಅವ್ರು ಕೊಟ್ಟದನ್ನು ನಾವು ತೊಗೋ ಬರ್ತೀವಿ ಅದನ್ನು ಅದು ನೂರು ರೂಪಾಯಿ ಕೊಟ್ಬಿಟ್ಟು ತೊಗೊಂಡು ಬಂದಿರ್ತೀವಿ ಮನೆಯಲ್ಲಿ ಬಂದು ನೋಡಿತು ಅಂದರೆ ಒಂದು ಸ್ವಲ್ಪವೂ ಚೆನ್ನಾಗಿರೋಲ್ಲ ಇದನ್ನೇ ಅಂದರೆ ನಾವು ಬೆಳೆಸಿರ್ತೀವಿ ನಮ್ಮ ಕೈಯ್ಯಾರ ನಾವು ಬೆಳೆಸಿರ್ತೀವಿ ನಮ್ಮ ಕಣ್ಣು ಎದುರಿಗೆ ಇರುತ್ತೆ ಎಲ್ಲ ಇದು ಈ ರೀತಿ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಅದು ಹಾಳಾಗೋ ತನಕ ವೇಟ್ ಮಾಡಿ ಕಾಯಬಾರ್ದು ಅದನ್ನು ಕಿತ್ಕೊಳ್ಬೇಕು ಅನ್ನೋದು ಸ್ಥಿತಿಲಿ ನಾವು ಕಣ್ಣಾರ ನೋಡಿರ್ತೀವಿ ಅಂದ್ರೆ ಅವ್ರು ಆಗಿರೋಲ್ಲ ಯಾವುದೋ ಮಾರೋದು ತೊಗೊ ಬೆಳೀತು ನಮ್ಮ ಹಿತ್ಲಲ್ಲಿ ಅದು ಚೆನ್ನಾಗಿದ್ರೂನು ಚೆನ್ನಾಗಿಲ್ದಿದ್ರೇನು ಅದನ್ನ ವಾಪಸ್ಸು ಅಲ್ಲೇ ಕೊಟ್ಟು ಮಾರಿದ್ರೆ ನಮ್ಗೆ ದುಡ್ಡು ಕೊಟ್ಟಿದ್ದು ಸರಿ ಅಂತ ಆ ಬುದ್ಧಿ ಬೇಡ ನಮ್ಮಲ್ಲಿರುತ್ತೆ ನಾವು ತಿನ್ನೋಕ್ಕೆ ನಾವು ಚೆನ್ನಾಗಿದ್ಮೇಲೆ ಅವ್ರಿಗೂ ಚೆನ್ನಾಗಿರೋದು ತಾನೇ ಕೊಡಬೇಕು ಅದಕ್ಕೆ ನಾವು ನಮಗೆ ಬೇಕಾದಷ್ಟು ಚೆನ್ನಾಗಿರೋ ಹಣ್ಣು ಮಡಿಕೊಳ್ಳಿ ತರಕಾರಿ ಮಡಿಕೊಳ್ಳಿ ಹೂವೇ ಹೂವು ಆದರು ಅಷ್ಟೇ ಹೂವನ್ನ ಚೆನ್ನಾಗಿರೋ ಹೂವು ಫ್ರೆಶ್ ಆಗಿ ಅಲ್ಲಿಂದ ಕಿತ್ಕೊಂಡ್ಬಂದು ಅದನ್ನ ಕೊಟ್ಟರೆ ಚೆಂದ ನೀನು ಮೂರು ದಿನ ಬಿಟ್ಕೊಂಡು ಹೋಗಿ ಹೂವು ಕೊಟ್ಟರೆ ಚೆನ್ನಾಗಿರುತ್ತಾ ಅದು ಫ್ರಿಡ್ಜಲ್ಲಿ ಮಡಿಕೊಂಡು ಹೂವು ಕೊಟ್ಟರೆ ಚೆನ್ನಾಗಿರೋಲ್ಲ ಅದು ಅಲ್ಲಿ ಕಿ ಗಿಡದಲ್ಲಿ ಕಿತ್ತು ಅವತ್ತು ಅವ್ರಿಗೆ ಕೊಟ್ಟರೆ ಅದು ಫ್ರೆಶ್ಶಾಗಿರುತ್ತೆ ಚೆನ್ನಾಗಿರುತ್ತೆ ಘಮ್ ಅನ್ನೋ ಸುವಾಸನೆ ಕೊಡುತ್ತೆ ಅದನ್ನ ಬಿಟ್ಟು ಮರು ಮೂರು ದಿನ ಬಿಟ್ಕೊಂಡು ಫ್ರಿಡ್ಜಲ್ಲಿ ಹಾಕಿರೋ ಹೂವು ನೀನು ಅವ್ರ್ಗೆ ಕೊಟ್ಟರೆ ಸುವಾಸನೆ ಬರೋಲ್ಲ ಗಬ್ಬು ಅನ್ನುತ್ತೆ ಅದಕ್ಕೋಸ್ಕರ ಅಲ್ಲಿದ್ದು ಅಲ್ಲಿಗೆ ಮಾಡಬೇಕು ಅದಕ್ಕೆ ನಾವು ಹೊರ್ಗಡೆ ತರೋಕೆ ಹೋಗಲ್ಲ ಏನನ್ನು ಯಾಕೆಂದ್ರೆ ಇದೆಲ್ಲ ನಮಗೆ ತೋಟದಲ್ಲಿ ಇದೆ ಅಲ್ಲ ನಮಗೆ ಸಿಗುತ್ತೆ ಯಾಕೆ ಸಿಗುತ್ತೆ ನಾವೇ ಹಾಕಿ ಬೆಳೆಸಿ ನಮ್ಮ ಕೈಯ್ಯಾರ ಬೆಳೆಸಿರೋದ್ಕೆ ಇದು ನಮಗೆ ಸಿಗುತ್ತೆ ಅದಕ್ಕೋಸ್ಕರ ಹೊರ್ಗಡೆ ಹೋಗುವಂಥ ಪರಿಸ್ಥಿತಿ ಬೇಡ ಅಂತ ನಾವು ಮನೆಯಲ್ಲೇ ತೋಟದಲ್ಲೇ ಹಾಕೊಂಡಿದ್ದೀವಿ ನಾವು ತಿಂದು ಬೇರೆಯವ್ರಿಗೂ ಕೊಡುವಷ್ಟು ನಮ್ಮಲ್ಲಿದೆ ಇದನ್ನೆಲ್ಲ ನಮ್ಮ ತೋಟದಲ್ಲೇ ಬೆಳಿತೀವಿ ಯಾವುದೇ ಥರದ ಸವ್ಲತ್ತು ಯಾವುದೇ ಥರದ ತರಕಾರಿ ಹಣ್ಣು ಹೂವು ಇನ್ಯಾವುದೇ ಥರದ್ದು ಇರೋದು ನಾವು ಹೊರ್ಗಡೆ ತಗೊ ತಗೊಳ್ಳೋಲ್ಲ ಯಾಕೆ ತಗೊಳ್ಳೋಲ್ಲ ಇದು ನಮ್ಮ ಕೈಯ್ಯಾರ ಬೆಳೆದಿರ್ತದೆ ನಮ್ಮ ಕೈಯ್ಯಾರ ಬೆಳೆದಿರ್ತೀವಿ ನಮ್ಮ ಕೈಯ್ಯಾರ ಕಿತ್ಕೊಂಡು ನಾವು ಫ್ರೆಶ್ಶಾಗಿರೋದನ್ನ ತಿಂತೀವಿ ಅದಕ್ಕೆ ಒಂಥರ ರುಚಿ ಇರುತ್ತೆ ತಂದಿರೋದು ಯಾವುದು ರುಚಿ ಇರೋಲ್ಲ ಯಾಕಂದ್ರೆ ಅವ್ರು ತಂದಿರ್ತಾರೆ ತಂದು ಅಲ್ಲಿ ಇಲ್ಲಿ ಇಟ್ಟಿ ಗಾಳಿಲಿ ಬೀದಿ ಬಸ್ಸಲ್ಲಿ ಓಡಾಡಿ ಧೂಳು ಪಾಳು ಎಲ್ಲ ಕೂತಿರುತ್ತೆ ಅದನ್ನು ನಾವು ತಗೊಂಡು ಸೇವಿಸ್ತೀವಿ ಅದು ರುಚಿ ಕೊಡೋಲ್ಲ ಅದು ಕೊಳೆತೋಗಿರ್ತವೆ ಒಳಗಡೆ ಮೇಲೆ ನೋಟಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಅಂತಲ್ಲ ಅವರು ದುಡ್ಡು ಕೊಟ್ಬಿಟ್ಟೆ ತಗೊಂಡ್ಬಂದ್ರು ಮೇಲೆ ನೋಟಕ್ಕೆ ಚೆನ್ನಾಗಿರುತ್ತೆ ಒಳಗಡೆ ಒಂಥರ ಚೆನ್ನಾಗಿರೋಲ್ಲ ಟೆ ರುಚಿಯಂತೂ ಸಮಯ ಇರೋಲ್ಲ ಅದನ್ನು ತೊಗೋ ಬಂದು ನಾವು ಸೇವಿಸಿ ನಮ್ಮ ಆರೋಗ್ಯ ನಾವು ಕೆಡಿಸ್ಕೊಳ್ಬಾರ್ದಲ್ಲ ಆದರೆ ಚೆನ್ನಾಗಿರ್ಬೇಕು ಹಣ್ಣು ಚೆನ್ನಾಗಿ ಅದಕ್ಕೆ ನಾನು ಏನು ಮಾಡ್ತೀವಿ ನಮ್ಮ ತೋಟದಲ್ಲೇ ಜಾಗ ಇದೆ ಅದಕ್ಕೋಸ್ಕರ ತೋಟದಲ್ಲೇ ಎಲ್ಲ ಬದುಕನ್ನೂ ಹಾಕೊಂಡಿದ್ದೀವಿ ಹಾಕೊಂಡು ನಮ್ಮ ತಿಂದು ಬೇರೆಯವ್ರಿಗೂ ಕೊಟ್ಟು ಮಾರುವಂಥ ರೀತಿಲಿ ಇದೆ ನಮ್ಮ ತೋಟ ಅದಕ್ಕೋಸ್ಕರ ಈ ರೀತಿ ಮಾಡಬೇಕು ದುಬಾರಿ ಯಾವ ನಾವು ಬೆಳೆದಿರೋದ್ನು ದುಬಾರಿಲಿ ಕೊಡಬಾರ್ದು ಯಾಕೆಂದ್ರೆ ನಾವು ಕಷ್ಟಪಟ್ಟು ಬೆಳೆದಿರ್ತೀವಿ ನಾವು ಹೋಗಿ ತೊಗೊಂಡರೆ ಅವರು ನಾವು ಇನ್ನೊಂದು ದಿನ ಹೋಗಿ ತೊಗೊಂಡ್ರೆ ಅದು ದುಬಾರಿ ಅನ್ನಿಸೋಲ್ವ ಎಷ್ಟಾಗುತ್ತೆ ಯಾವ್ಯಾವ ಹಣ್ಣಿಗೆ ಆಗಲಿ ಹೂವಿಗೆ ಆಗಲಿ ತರಕಾರಿಗೆ ಆಗಲಿ ಎಷ್ಟು ಬೆಲೆ ಬಾಳುತ್ತೆ ಅದು ಅದಷ್ಟೇ ತೊಗೊಳ್ಬೇಕು ಅದನ್ನ ಬಿಟ್ಟು ಜಾಸ್ತಿ ಹೇಳೋದಲ್ಲ ಜಾಸ್ತಿ ಕೇಳಲೂಬಾರ್ದು ಜಾಸ್ತಿ ಹೇಳಲೂ ಬಾರದು ಈ ರೀತಿ ದುಬಾರಿಯಂತೂ ಮಾಡಲೇಬಾರ್ದು ಅದಕ್ಕೋಸ್ಕರ ದುಬಾರಿ ನಾವು ತೊಗೊಳ್ಳೋವಾಗಲೂ ದುಬಾರಿ ಕೊಟ್ಬಿಟ್ಟು ತೊಗೊಳ್ತೀವಿ ಅಂತ ಅವರು ಹೇಳ್ತಾರೆ ಏನು ಮಾಡೋಕ್ಕಾಗೋಲ್ಲ ಯಾಕೆಂದ್ರೆ ಅವರು ಅವ್ರ ಹೊಟ್ಟೆ ಪಾಡು ನಡೆಸೋಕೆ ಅವ್ರು ಕೂತಿದ್ದಾರೆ ಅವರು ಅವ್ರ ಹೊಟ್ಟೆ ಮೇಲೆ ನಾವು ಹೊಡಿಬಾರ್ದಲ್ವ ಅವರು ಹೇಳ್ದಷ್ಟು ಕೊಡಬೇಕು ಆದರೆ ಏನು ಮಾಡ್ತೀರ ನಮ್ಮ ತೋಟದಲ್ಲೇ ಇದ್ದರೆ ನಾವು ಅವ್ರು ಹೇಳ್ದಷ್ಟು ನಾವು ಕೊಟ್ಬಿಟ್ಟು ತೊಗೊಳ್ಳುವಷ್ಟು ಇಲ್ಲ ಏಕೆ ನಮ್ಮ ತೋಟದಲ್ಲೇ ಇದೆ ನಾವೇ ಇನ್ನೊಬ್ರಿಗೆ ಕೊಡುವಾಗ ನಮ್ಮ ತೋಟದಲ್ಲೇ ಇದೆ ಅಲ್ಲ ಯಾಕೆ ತೊಗೊಳ್ಬೇಕು ಅದನ್ನು ರುಚಿ ಇರೋಲ್ಲ ಏನು ಇರೋಲ್ಲ ಇಲ್ಲೇ ನಮ್ಮ ಮನೆಯಲ್ಲೇ ಇದೆ ಅದಕ್ಕೆ ಏಕೆ ದುಡ್ಡು ಕೊಟ್ಬಿಟ್ಟು ಅಂತ ದುಬಾರಿ ದುಡ್ಡು ಕೊಟ್ಬಿಟ್ಟು ನಾವು ಯಾಕೆ ತೊಗೊಳ್ಬೇಕು ಅಂತ ನಮ್ಗೆ ಅನ್ಸಿರುತ್ತೆ ಆದರೆ ಇಲ್ದಿದ್ದವ್ರು ಏನು ಮಾಡ್ತಾರೆ ಅವ್ರು ಎಷ್ಟೇ ದುಬಾರಿ ಆದರೂ ತೊಗೊಂಡು ತಿಂದೇ ತಿಂತಾರೆ ಇದು ನಮ್ಮ ತೋಟದಲ್ಲಿ ಇರೋದು ನಮ್ಮ ನಮ್ಮದು ಅನ್ನೋ ಧೈರ್ಯ ನಮ್ಮಲ್ಲಿರುತ್ತೆ ಅದು ಅವ್ರ್ಗೆ ಇನ್ನೊಬ್ಬರಿಗೆ ಅದು ಇರೋಲ್ವಲ್ಲ ಅವರು ಎಷ್ಟು ಹೇಳ್ತಾರೆ ವ್ಯಾಪಾರರು ಅದನ್ನ ಅಷ್ಟೇ ಕೊಟ್ಬಿಟ್ಟು ತೊಗೊಳ್ತಾರೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾರೆ ನಮ್ಮ ತೋಟದಲ್ಲೇ ಇರಬೇಕಾದ್ರೆ ನಾವು ಬೇರೆಯವ್ರ ಹತ್ರ ಹೋಗೋಲ್ಲ ಯಾಕೆಂದ್ರೆ ನಾವೇ ತಿಂದು ಬೇರೆಯವ್ರಿಗೂ ಕೊಡ್ತಾ ಅದನ್ನು ಅದ್ರ ಬಗ್ಗೆ ದುಡ್ಡು ಬಂದು ಅದನ್ನು ಮಾರೋ ಅಷ್ಟು ಇರುತ್ತೆ ಅದನ್ನ ಮಾರಿ ಅದನ್ನ ಜೀವನ ಸಾಗಿಸ್ತಾನೆ ಇರ್ತೀವಿ ಈ ರೀತಿ ನಮ್ಮ ತೋಟದಲ್ಲಿ ಮಾಡ್ತೀವಿ ನೀವು ಎಲ್ಲ ಕಲೀರಿ ಈ ರೀತಿ ನಿಮ್ಮ ತೋಟದಲ್ಲಿ ಅಕ್ಕಪಕ್ಕ ಮನೆಯಲ್ಲಿ ಅಕ್ಕಪಕ್ಕ ಜಾಗ ಇರುತ್ತೆ ನಿಮ್ಮದೆ ಅಂತ ಇರುತ್ತೆ ಬೇರೆಯವ್ರ ಜಾಗಕ್ಕಂತೂ ಹಾಕೋಕೆ ಆಗೋಲ್ಲ ಅದು ನಿಮ್ಮದೇ ಜಾಗ ಅದನ್ನು ವೇಸ್ಟ್ ಆಗೋಕೆ ಬಿಡ್ತೀರಾ ಸುಮ್ಮನೆ ಇವನ್ನೆಲ್ಲ ಬೆಳೆಸಬಾರ್ದು ಸುಮ್ಮನೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಅದಕ್ಕೆ ಯಾವ್ಯಾವ ಗಿಡ ಬೇಕು ನಮ್ಮ ಮನೆಗೆ ನಾವು ಏನು ಯೂಸ್ ಮಾಡ್ತೀವಿ ಅಂಥವು ತಂದು ಹಾಕಿ ಹಾಕಿ ನೆಟ್ ಹಾಕಿ ಅದನ್ನು ಪೌಷ್ಟಿಕಾಂಶ ಗೊಬ್ಬರ ಉಪ್ಪು ಕೊಟ್ಟು ಸಹಕರಿಸಿ ಅದು ಬೆಳೆದು ನಿಮಗೆ ನೀವು ಏನು ಗಿಡ ಹಾಕಿರ್ತೀರಿ ತರಕಾರಿ ಗಿಡ ಹಾಕಿದ್ದರೆ ತರಕಾರಿ ಹಣ್ಣಿನ ಗಿಡ ಹಾಕಿದ್ದರೆ ಹಣ್ಣು ಹೂವಿನ ಗಿಡ ಹಾಕಿದ್ರಿ ಹೂವು ನಿಮಗೂ ಮೂಡ್ಸ್ಕೊಳ್ಳೋಕ್ಕಾಗುತ್ತೆ ದೇವ್ರಿಗು ಕೊಡ್ಬೋದು ಇನ್ನೊಬ್ರಿಗೂನು ಕೊಡ್ಬೋದು ಯಾವ ರೀತಿಯಾದರೂ ಮಾಡ್ಬೋದು ಅದು ಯಾಕೆಂದ್ರೆ ಅದು ನಿಮ್ಮದು ಬೇರೆಯವ್ರದ್ದಲ್ಲ ನಿಮ್ಮ ಜಾಗ್ದಲ್ಲಿ ನೀವು ಹಾಕೊಂಡ್ರೆ ಯಾರು ಬೇರೆಯವ್ರು ಕೇಳೋಲ್ಲ ಅದು ನಿಮ್ಮದೆ ತಾನೇ ಅದಕ್ಕೆ ತೋಟವನ್ನು ಮಾಡುವುದು ತುಂಬ ಸುಲಭ ನಿಮ್ಮದೇ ಆಗಿ ನಿಮ್ಮದೇ ಹಕ್ಕಿರುತ್ತೆ ಬೇರೆಯವ್ರ್ಗೆ ಹಕ್ಕಿರೋಲ್ಲ ಅದನ್ನ ನೀವೇ ಮಾಡಿ ತೋಟ